ನನಗೆ ಆಸಕ್ತಿ ಮೂಡಿಸಿದ ಪ್ರಸ್ತುತ ಯಾವ್ದಾದ್ರೂ ಒಂದು ಸಂಗತಿ ಅಂದರೆ ನೆನ್ಪು ಅಂದಾಗ ತಕ್ಷಣ ನೆನಪು ಬರೋದೆ ಯಾರ ಯಾವ್ದಾದ್ರೂ ತಕ್ಷಣ ನೆನಪು ಬರೋದೆ ಈ ಧಾರಾವಾಹಿಗಳು ಧಾರಾವಾಹಿಗಳು ನೋಡುತ್ತಿರುವಾಗ ಅನಿಸುತ್ತೆ ನಮಗೆ ಏನಂತ ಅಂದರೆ ನಾವು ಅಲ್ಹೋಗಿ ಭಾಗವಹಿಸ್ಬೋದಾಗಿತ್ತು ನಮಗೂ ಆ ಕಲೆ ಇದೆ ನಾವು ಯಾಕೆ ಮಾಡಬಾರ್ದು ಇಂಥ ಕೆಲಸ ನಾವು ಮನೆ ಮನೆಗಳಲ್ಲಿ ಪ್ರಚಾರ ಆಗ್ತೀವಿ

ಏನು ಆಸಕ್ತಿ ಮೂಡಿಸುತ್ತೆ ಅಂದರೆ ಪ್ರತಿ ದಿನ ಕೂಡ ಧಾರಾವಾಹಿಗಳು ನಿರಂತರವಾಗಿ ಬರ್ತನೇ ಇರುತ್ತೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಈ ಧಾರಾವಾಹಿ ಮುಗಿದಮೇಲೆ ಇನ್ನೊಂದು ಧಾರಾವಾಹಿ ಅದು ಮುಗಿದಮೇಲೆ ಇನ್ನು ಮತ್ತೊಂದು ಧಾರಾವಾಹಿ ಒಂದೊಂದಾ ಅದು ನಂತರ ಒಂದ್ರ ನಂತರ ಮತ್ತೊಂದು ಕಥೆಗಳು ಸಿದ್ಧವಾಗಿರುತ್ತೆ ಹಿಂದೆ ಹಿಂದೆಯೇ ಹಾಗಾಗಿ ಆ ಆ ಕಾರ್ಯ ನಿಲ್ಲೋದಿಲ್ಲ ಒಂದು ಧಾರಾವಾಹಿಯನ್ನು ಒಂದು ಕಾರ್ಯ ನಿಲ್ಲೋದಿಲ್ಲ ಪ್ರತಿ ದಿನ ನಡಿತಾ ಇರುವಂಥ ಒಂದು ಕಾರ್ಯ ಅದು ಒಂದು ಈಗ ಸಂಜೆ ಆಯಿತು ಆರು ಗಂಟೆ ಆಯಿತು ಅಂದರೆ ಪ್ರತಿ ಒಂದು ಮನೆಯಲ್ಲು ಆ ಧಾರಾವಾಹಿ ಮುಂದೆ ಕೂತ್ಕೊಂಡು ಬಿಡ್ತಾರೆ ಟಿವಿ ಮುಂದೆ ಕೂತು ದೂರದರ್ಶನದಲ್ಲಿ ಧಾರಾವಾಹಿನ ನೋಡಿಕೊಂಡು ಕೂತ್ಕೊಂಡು ಶ ಕೂರಕೆ ಶುರು ಮಾಡಿಬಿಡ್ತಾರೆ ಸಂಜೆ ಆರು ಗಂಟೆ ಆಯಿತು ಅಂದರೆ ಅಂದರೆ ಅಷ್ಟು ಒಂದು ಆಸಕ್ತಿ ಮೂಡಿಸಿ ಜನ್ರನ್ನು ಹಿಡಿದು ದೂರದರ್ಶನದ ಮುಂದೆ ಕೂರಿಸ್ಕೊಳ್ಳುವಂಥ ಕಥೆಗಳು ಅಲ್ಲಿ ಪ್ರದರ್ಶನ ಆಗ್ತಿರುತ್ತೆ ಹಾಗಾಗಿ ನಮಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದರೆ ಎಂಥೆಂಥ ಕಥೆಗಳು ಒಂದಕ್ಕಿಂತ ಒಂದು ಕಥೆಗಳು ದೂರದರ್ಶನದಲ್ಲಿ ಬರ್ತಾ ಇರುತ್ತೆ ಒಂದರಿಂದ ಬಹಳಷ್ಟು ಆ ಧಾರಾವಾಹಿಯಿಂದನು ಕಲಿಯೋದು ಬಹಳಷ್ಟು ಇರುತ್ತೆ ಏಕೆಂದರೆ ಒಳ್ಳೆಯ ರೀತಿಯಲ್ಲೂ ಆಗ ದೂ ಧಾರಾವಾಹಿ ನಮ್ಮ ನಮ್ಮ ಮೇಲೆ ಪ್ರಭಾವ ಬ ಬೀರುತ್ತೆ ಅದರಲ್ಲಿ ಕೆಟ್ಟ ಪಾತ್ರಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಕೆಲವು ಒಂದು ಸಂದರ್ಭಗಳು ಹೀಗೂ ಇರುತ್ತಾ ಅನ್ನೋ ಒಂದು ತಿಳುವಳಿಕೆ ಕೂಡ ಕೊಡುತ್ತೆ ಹಾಗಾಗಿ ಹಾಗಾಗಿ ಈ ಒಂದು ಧಾರಾವಾಹಿ ಅನ್ನೋದು ಅಷ್ಟು ನನಗೆ ಅಂತ ಅಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಒಂದು ಎರಡು ಸರ್ತಿ ಮೂರು ಸರ್ತಿ ಒಂದು ಎರಡು ಮೂರು ಸರ್ತಿ ಆ ಧಾರಾವಾಹಿನ ಒಂದು ಧಾರಾವಾಹಿನ ನೋಡ್ತಾ ಕೂತ್ವಿ ಅಂದರೆ ಅದನ್ನು ಮತ್ತೆ ಮತ್ತೆ ಮತ್ತೆ ನೋಡಿಕೊಂಡು ಆ ಅದ್ರ ಕಡೆ ಅದರಿಂದ ಆಸಕ್ತಿನ ಬೇರೆದ್ರ ಕಡೆ ತೊಡಗಿಸ್ಕೊಳ್ಳೋಕೆ ನಾವು ಆಗೋದಿಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮನ್ನು ಆ ಧಾರಾವಾಹಿಯು ಹಿಡಿದಿಟ್ಕೊಳುತ್ತೆ ಅಂಥಾ ಒಂದು ನಮ್ಮ ಮನುಷ್ಯರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಆ ಧಾರಾವಾಹಿಗಳೇ ಧಾರಾವಾಹಿಗೆ ಇದೆ ಅನ್ನೋದಕ್ಕಿಂತ ಒಂದೊಂದು ಕಥೆಯು ಅದ್ಭುತವಾಗಿ ಬರಿತಾರೆ ಆ ಕಥೆಗಳು ನೋಡೋದಕ್ಕೆ ಬಹಳ ಬಹಳ ಆಸಕ್ತಿ ಭರಿತವಾಗಿರುತ್ತದೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೂಡ ಇರುತ್ತದೆ ಹೀಗೆ ಆಗೋಯಿತಲ್ಲ ಅನ್ನೋ ಬೇಸರ ಕೂಡ ಇರುತ್ತದೆ ಹಾಗೇ ಹೇಳ್ತಾ ಹೋದರೆ ಬೇಸರ ನೋವು ಭಾವನೆಗಳು ಪ್ರತಿಯೊಂದು ಬಹಳ ಮುಖ್ಯಾಂಶಗಳನ್ನಾಗಿ ಬಿಂಬಿಸಿ ಆ ಭಾವನೆಗಳು ಆಗಿರ್ಬೋದು ವ್ಯಕ್ತಪಡಿಸೋ ರೀತಿ ಆಗಿರ್ಬೋದು ಪ್ರತಿಯೊಂದನ್ನು ಮುಕ್ತವಾಗಿ ಅವರು ಮುಗ್ದತೆಯಿಂದ ಬಿಂಬಿಸ್ಕೋತಾರೆ ಅವ್ರನ್ನು ಅವ್ರು ತೊಡಗಿಸ್ಕೊಂಡು ಆ ಪಾತ್ರದಲ್ಲಿ ಪಾತ್ರಧಾರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಅವರ ಒಂದು ಪಾತ್ರವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಕಥೆಯನ್ನು ಕೂಡ ಬಹಳ ಅರ್ಥಪೂರ್ಣವಾಗಿರುವಂಥ ಕಥೆಗಳು ಇರುತ್ತವೆ ಮತ್ತು ಕುತೂಹಲ ಭರಿತವಾಗಿರುವಂಥ ಕಥೆಗಳು ಇರುತ್ತೆ ಆಸಕ್ತಿ ಅಂದರೆ ಆ ಮಟ್ಟದ್ದಕ್ಕೆ ಆಸಕ್ತಿ ಬರೋ ಮಟ್ಟಕ್ಕೆ ಒಂದೊಂದು ಕಥೆಗಳು ಇಟ್ಟಿರ್ತಾರೆ ಪ್ರಸ್ತುತವಾಗಿ ಧಾರಾವಾಹಿಗಳೇ ಈಗ ಎಲ್ಲ ದೂರದರ್ಶನದಲ್ಲು ಎಲ್ಲ ಯಾವುದೇ ಚಾನೆಲ್ ಆಗಿರ್ಬೋದು ಎಲ್ಲ ಚಾನೆಲ್ಗಳಲ್ಲು ಈ ಧಾರಾವಾಹಿಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ಧಾರಾವಾಹಿ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಾದರು ಬೇರೆ ಬೇರೆ ರೀತಿಯ ಕಥೆಯನ್ನಾದರು ಕೂಡ ಧಾರಾವಾಹಿಗಳನ್ನ ಮಾಡ್ಕೋತಾ ಇರ್ತಾರೆ ನನಗೆ ಬಹಳ ಆಸಕ್ತಿ ಮೂಡಿಸಿದ್ದು ಅಂದರೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕೆ ಪ್ರಸ್ತುತ ಸಂಗತಿಗಳು ಯಾವುದು ಅಂದರೆ ಧಾರಾವಾಹಿಗಳು ನೋಡೋದು